ಹಾಂ ಓಕೆ ಸರ್ ಎಲ್ಲಿಂದ ಹೌದ್ ಸರ್ ಎಸ್ ಸರ್ ಓಕೆ ಸರ್ ಹಾಂ ಓಕೆ ಸರ್ ಏನಿಲ್ಲ ನಿಮಿಗೆ ಹೋದ್ ಸರಿ ಬಂದಿದ್ದಿರಲ್ಲ ನಿಮಿಗೆ ಯಾವ ಟಾಬ್ಲೆಟ್ಸು ಮತ್ತು ಟಾನಿಕ್ ತಗೊಂಡು ಹೋಗಿದ್ರಿ ಸರ್ ಶೀತದ ಮಾತ್ರೆ ಕೊಟ್ಟಿದ್ದೆನಾ ಹಾಂ ಓಕೆ ಸರ್ ಹಾಂ ಓಕೆ ಸರ್ ಅದು ಕಮ್ಮಿ ಆಗಿಲ್ಲವಾ ಸರ್ ನಿಮಗೆ ಹೌದಾ ನೀವು ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಸರ್ ಸರ್ ನಾನು ನಾಳೆ ಒನ್ ತರ್ಟಿವರೆಗೂ ಇರ್ತೀನಿ ಸರ ಲೆವೆನ್ ತರ್ಟಿಯಿಂದ ಒನ್ ತರ್ಟಿ ಮಾತ್ರ ಇರ್ತೀನಿ ಕ್ಲಿನಿಕ್ನಲ್ಲಿ ನೀವು ಒನ್ ತರ್ಟಿ ಮೇಲ್ಗಡೆ ಬಂದರೆ ನಾನು ಸಿಗೋಲ್ಲ ಸರ್ ಸರ್ ಟೋಕನ್ ಇದೆ ಅವೈಲೇಬಲ್ ಇದೆ ನೀವು ಕಾಲ್ ಮಾಡ್ಬಿಟ್ಟಾದ್ರು ಕೊಡ್ಬೋದು ಡೈರೆಕ್ಟ್ ಬಂದಾದರೂ ನೀವು ಟೋಕನ್ ಬರೆಸ್ಬೋದು ಸರ್ ಒನ್ ಟೋಕನ್ ಬಂದ್ಬಿಟ್ಟು ಟು ಫಿಫ್ಟಿ ಇದೆ ಸರ್ ಅವಾಗ ನೀವು ಹೋದ ನೆಕ್ಸ್ಟ್ ಟೈಮ್ ಬಂದಿದ್ದರಿಂದ ನಿಮ್ಗೆ ಏನಾದರೂ ಏನಿಲ್ಲ ಸರ್ ಒನ್ ಟೋಕನ್ ತಗೊಂಡರೆ ಒನ್ ವೀಕ್ ಫ್ರೀ ಇರುತ್ತೆ ಟೋಕಲ್ ಏನು ಅವೈಲೇಬಲ್ ಇರೋಲ್ಲ ಸರ್ ನೀವು ಬಂದ್ಬುಟ್ಟು ತೋರ್ಸ್ಕೊಬೋದು ಬಟ್ ನಾವು ಕೊಟ್ಟಿರೋ ಮಾತ್ರೆಗೆ ಕಮ್ಮಿ ಆಗಬೇಕಾಗಿತ್ತು ಆದರೆ ನಿಮಗೆ ಆಗಿಲ್ಲ ಅಂದರೆ ಹೊರ್ಗಡೆ ಎಲ್ಲಾದರೂ ವಾತಾವರ್ಣಕ್ಕೆ ಹೋಗಿದಿರ ಸರ್ ಮೊನ್ನೆ ಶೀತದಲ್ಲಿ ತಣ್ಣೀರಿನಲ್ಲಿ ಸ್ನಾನ ಕೋಲ್ಡ್ ಐಟಮ್ ಏನಾದರೂ ತಿಂದಿರಾ ಈ ಥರ ಹಾಂ ಓಕೆ ಸರ್ ಆಯಿತು ಕೋಲ್ಡ್ ಐಟಮಲ್ಲಿ ಆಗುತ್ತೆ ನೀವು ಒಂದು ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಹಾಕ್ಬುಟ್ಟು ಬೆಳಿಗ್ಗೆ ಸಂಜೆ ಬಿಸ್ನೀರು ಕುಡಿದ್ರೆ ಕಮ್ಮಿ ಆಗುತ್ತೆ ಸರ್ ಹಾಗಾಗಿ ಬರೀ ಕಾಲಲ್ಲೆಲ್ಲ ಅಡ್ಡಾಡ ಬೇಡಿರಿ ಸರ್ ನೀವು ಚಪ್ಪಲಿ ಹಾಕಂಡ್ ಯೂಸ್ ಮಾಡಿ ಸರ್ ಓಕೆ ನಾನು ಒನ್ ತರ್ಟಿಗೆ ಇರ್ತೀನಿ ಸರ್ ನೀವು ಒನ್ ತರ್ಟಿವರೆಗೂ ಇರ್ತೀನಿ ಅದ್ರ ಮೇಲೆ ಇರೋಲ್ಲ ನೀವು ನೋಡ್ಕೊಂಬಿಟ್ಟು ಬನ್ನಿ ಸರ್